ಟ್ರಾವೆಲ್ ಏಜೆಂಟ್ ಅವರಾ ನಾವು ನಾವು ಟೂರಿಸ್ಟವ್ರು ರೀ ನಾವು ಹಿಂಗಾ ಸಿದ್ ಹುಬ್ಬಳ್ಳೀಲಿ ಸಿದ್ಧರ ಮಠ ನೋಡಬೇಕಂತ ಬರ್ತಾ ಬರಬೇಕಂತ ಮಾಡಿದ್ದೀವಿ ನಾವು ಒಂದು ಹತ್ತು ಹದಿನೆಂಟು ಜನ ಇದ್ದೀವಿ ಏನಾದ್ರೂ ಗಾಡಿ ವ್ಯವಸ್ಥೆ ಮಾಡೋಕ್ಕಾಗತ್ತ ಹಾಂ ಪರವಾಗಿಲ್ಲ ಒಂದು ಟೆನ್ ಏಯ್ಟೀನ್ ಮೆಂಬರ್ಸ್ ಇದ್ದೀವಿ ಹಾಂ ಮತ್ತೆ ಅಲ್ಲಿ ನಮ್ದು ಉಳ್ಕಳಕ್ಕೆ ವ್ಯವಸ್ಥೆ ಅದೆಲ್ಲ ಸರಿಯಾಗಿ ಇರಬೇಕು ಹಾಂ ಮತ್ತೆ ಅದಷ್ಟೇ ಅಲ್ಲದೇ ಹಾಂ ಅದಷ್ಟೇ ಅಲ್ಲದೇ ಬೇರೆ ಬೇರೆ ಪ್ಲೇಸಸ್ ನೋಡಬೇಕು ಅಂತಂದರೆ ಎಲ್ಲ ಅನುಕೂಲ ಐತಲ್ವ ಅಲ್ಲಿ ಹೌದಾ ಮತ್ತೆ ನಮ್ಗೆ ಹಾಂ ಮತ್ತೆ ನಮ್ಗೆ ಕರಕ್ಟ್ ಟೈಮಿಗೆ ಊಟ ಮತ್ತು ನಾಷ್ಟಾ ಹೌದ ಮತ್ತೆ ಟೆಂಪಲ್ಸ್ ಬಿಟ್ಟು ಮತ್ತೆ ಪಾರ್ಕ್ ಏನಾದ್ರೂ ಅದೆಲ್ಲ ಕರೇ ಚೆನ್ನಾಗಿರೋದು ಅದೆಲ್ಲ ಕರ್ಕೊಂಡೋಗ್ತೀರಾ ಹ್ಞೂ ಹೌದಾ ಹಾಂ ಸರಿ ಎಲ್ಲ ಅನುಕೂಲ ಇದೆ ಅಲ್ವಾ ಹೌದಾ ನಂತರ ನಾವು ಹತ್ತು ಹದಿನೈದು ಜನ ಬರ್ತೀವಿ ಎಲ್ಲ ವ್ಯವಸ್ಥೆ ಆಗಬೇಕು ನಮ್ಮ ಲಗೇಜಸ್ ರೂಮ್ ಮತ್ತು ಒಬ್ಬೊಬ್ಬರಿಗೆ ಒಂದು ಸಪ್ರೇಟ್ ರೂಮು ಪರವಾಗಿಲ್ಲ ಅಥವಾ ಒಂದರಲ್ಲೇ ಅಂದರೆ ಬೇರೆ ಬೇರೆ ಬೆಡ್ ಅದೆಲ್ಲ ವ್ಯವಸ್ಥೆ ಇರಬೇಕು ಮತ್ತು ಕರೆಕ್ಟ್ ಟೈಮಿಗೆ ಊಟ ನಾಷ್ಟಾ ಮತ್ತು ನಮಗೆ ಕರೆಕ್ಟಾಗೆಲ್ಲ ಕರ್ಕೊಂಡೋಗಿ ಪ್ಲೇಸ್ ತೋರಿಸ್ಬೇಕು ಅದೆಲ್ಲ ಕರೆಕ್ಟಾಗಿ ಇದೆಯಾ ನಮ್ದು ನಾವು ಇನ್ನೊಂದು ಸರ್ತಿ ಕಾಲ್ ಮಾಡಿ ಡೇಟ್ ಹೇಳ್ತೀವಿ ಅವಾಗ ಪಿಕ್ ಮಾಡುವಂತೆ ರೀ ನಿಮ್ಮ ನಮಗೆ ಕರೆಕ್ಟ್ ಅನುಕೂಲ ಎಲ್ಲ ಅನ್ನಿಸಿದ್ರೆ ನಿಮ್ಗೆ ನಾವು ಹೇಳಿರೋದೆಲ್ಲ ಎಲ್ಲದ್ಕೂ ನೀವು ಒಪ್ಪಿಕೊಂಡ್ರೆ ನಾವು ಬರ್ತೀವಿ ಅಂದರೆ ಎಲ್ಲ ಥರವೂ ಅನುಕೂಲ ಇರಬೇಕು

ಹೌದಾ ಪರವಾಗಿಲ್ಲ ಆದರೆ ಎಲ್ಲ ಅನುಕೂಲ ಇರಬೇಕು ಮತ್ತು ನಮ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಯಾವುದೇ ಥರದ್ದು ಪ್ರೋಬ್ಲಮ್ ಆಗಬಾರ್ದು ಸರಿ ನಾವು ಬರುವಾಗ ಕಾಲ್ ಮಾಡ್ತೀವಿ ಓಕೆ ಅಂದರೆ ನಿಮ್ಗೆ ಕಾಲ್ ಮಾಡ್ತೀವಿ ಬುಕಿಂಗ್ ಮಾಡ್ತೀವಿ ಹ್ಞೂ ಸರಿ ಬಾಯ್